ಕನ್ನಡ ಒಂದು ಅದ್ಭುತವಾದ ಸುಂದರವಾದ ಭಾಷೆ ಇದನ್ನ ನಾವೆಲ್ಲ ಬಳಸೋದ್ರಿಂದ ನಾವು ನಾವು ತುಂಬಾ ಪುಣ್ಯ ಮಾಡಿದ್ದೀವಿ ಅಂತ ಹೇಳಕೆ ಇಷ್ಟ ಪಡ್ತೀನಿ ಕನ್ನಡ ಭಾಷೆ ಬರಿ ಕರ್ನಾಟಕ್ದವ್ರಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬೇರೆಬೇರೆ ಕಡೆಯಲ್ಲಿ ವಾಸ ಮಾಡ್ತಿರೋರಿಗು ಕನ್ನಡ ಬರುತ್ತೆ ಬಟ್ ಏನೆಂದ್ರೆ ನಮಕ್ಕಿನ್ನ ಅವರೆ ಚೆನ್ನಾಗಿ ಮಾತಾಡ್ತಾರೆ ಅವರಿಗೆ ಅಭಿಮಾನ ಜಾಸ್ತಿ ಅಂತ ಹೇ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಯಾಕೆಂದ್ರೆ ಈ ಕರ್ನಾಟಕ್ದಲ್ಲಿ ಇರೋರು ಏನು ಮಾಡ್ತಿದ್ದಾರೆ ಅಂದರೆ ಈ ಕನ್ನಡನ ತುಂಬ ಚೀಪ್ ಆಗಿ ತುಂಬ ಕೀಳು ಮಟ್ದಲ್ಲಿ ನೋಡಿ ಅಂದರೆ ಕನ್ನಡ ಬಂದ್ರೂ ಕನ್ನಡ ಬಿಟ್ಟು ಇಂಗ್ಲಿಷ್ ಮೇಲಿರೊ ಮೋಹ ಅಥವಾ ಬೇರೆ ಲಾಂಗ್ವೆಜ್ನಲ್ಲಿರೊ ಮೋಹಕ್ಕೆ ಅದು ಮಾತಾಡೋದು ಏ ಬಿಡು ಎ ದ್ಯಾಟ್ ಕನ್ನಡ ನೋ ನೀಡ್ ಆಫ್ ಸೇಯಿಂಗ್ ಇನ್ ಕನ್ನಡ ಅಂತೆಲ್ಲ ಹೇಳ್ತಾರೆ ಸೊ ಅವರಿಗೆ ಆ ಕನ್ನಡದ್ದು ಮಹತ್ವ ಅಥವಾ ಅದ್ರದ್ದೊಂದು ವ್ಯಾಲ್ಯುನೆ ಗೊತ್ತಿಲ್ಲ ಅಂತ ಹೇಳಬೇಕೋ ಅಥವಾ ಗೊತ್ತಿದ್ದು ಈ ತರದ್ದು ತಪ್ಪು ಮಾಡ್ತಿದ್ದಾರೊ ಅದು ನಮ್ಗೆ ಅರ್ಥನೆ ಆಗ್ತಾ ಇಲ್ಲ ಸೊ ಅದು ನನ್ನ ಪ್ರಕಾರ ತುಂಬ ದೊಡ್ಡ ತಪ್ಪು ನಮ್ಮ ಭಾಷೆನ ನಾವು ಉಳಿಸದೇನೆ ಬೇರೆಯವರು ಉಳ್ಸಕೆ ಆಗಲ್ಲ ಬೇರೆ ಭಾಷೆ ಕಲಿಯೋದು ಈಸ್ ಫೈನ್ ಅದು ಕಲಿಬೇಕು ಅದರನ್ನ ಪ್ರೀತಿಸ್ಬೇಕು ಬೇರೆ ಭಾಷೆಗಳನ್ನ ಇಲ್ಲ ಅಂತ ಹೇಳಲ್ಲ ಹಾಗಂತ ನಾವು ನಮ್ಮತನ ನಮ್ಮ ಭಾಷೆ ನಾವು ಬಿಟ್ಟುಕೊಡಕ್ಕಾಗಲ್ಲ ಹೀಗೆ ನಾವು ಕನ್ನಡ ಬರೋರು ಬೇರೆ ಲ್ಯಾಂಗ್ವೇಜ್ ಯಾವುದು ಬರದೆ ಇರೋರು ಈಗ ತಮಿಳುನಾಡು ಆಂಧ್ರ ಸೈಡ್ ಎಲ್ಲ ಹೋದ್ರೆ ತಮಿಳು ಮಾತಾಡ್ತಾರೆ ಕೇರಲ ಸೈಡ್ ಹೋದ್ರೆ ಮಲಯಾಳಂ ಮಾತಾಡ್ತಾರೆ ಹೀಗೆ ಅಲ್ಲೆಲ್ಲ ಹೋದಾಗ ನಮಗೆ ತುಂಬ ಕಷ್ಟ ಆಗುತ್ತೆ ನಮ್ಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಸೊ ಆವಾಗ ತುಂಬ ಜನರು ಅವರು ಸನ್ನೆಗಳಿಂದಾಗಲಿ ಅಥವಾ ಈಗ ಕನ್ನಡದವರು ತುಂಬ ವಿಶಾಲ ಹೃದಯದವರು ಅಲ್ಲವಾ ನಾವು ಎಷ್ಟೆ ಕಷ್ಟ ಆದರು ಓಕೆ ಇವಾಗ ಮಲಯಾಳಮ್ಮ ಆ ಮಲಯಾಳಮ್ಮಲ್ಲಿ ಹೇಗಿದ್ದಿರಾ ಈ ದಾರಿ ಎಲ್ಲಿ ಬರುತ್ತೆ ಅಂತ ಕೇಳೋಕೆ ಅವ್ರ ಮಲಯಾಳಮಲ್ಲೇ ಹೇಳೋಕೆ ಪ್ರಯತ್ನ ಮಾಡ್ತಾರೆ ಆದರೆ ಬೇರೆ ದೇಶ ಬೇರೆ ರಾಜ್ಯದವರು ಅಥವಾ ಬೇರೆ ದೇಶದವ್ರು ನಮ್ಮ ರಾಜ್ಯಕ್ಕೆ ಬಂದಾಗ ಕರ್ನಾಟಕಕ್ಕೆ ಬಂದಾಗ ನಮ್ನ ಯಾರನ್ನಾದ್ರು ಕೇಳಿದಾಗ ಅವ್ರ ಲ್ಯಾಂಗ್ವೇಜಲ್ಲಿ ನಾವು ಅವ್ರ ಲ್ಯಾಂಗ್ವೇಜನ್ನ ಅರ್ಥ ಮಾಡ್ಕೊಂಡು ಹೇಳೋಕೆ ತುಂಬ ಅಷ್ಟೊಂದು ವಿಶಾಲವಾದ ಮನ್ಸು ಇರೋರು ಅದಕ್ಕೆ ಕನ್ನಡ ಹೀಗಾಗ್ತಿದೆಯಾ ಏನು ಅಂತಹೇಳಿ ಒಂದು ದೊಡ್ಡ ಪ್ರಶ್ನೆಯಾಗಿ ಹೋಗ್ಬಿಟ್ಟಿದೆ ಅದು ಎಲ್ಲಾರಿಗು ಸೊ ಕನ್ನಡನ ಉಳಿಸಬೇಕು ಹಾಗೆ ಕನ್ನಡ ಬರದೆ ಇರೋರಿಗೆ ಕನ್ನಡ ಕಲಿಸ್ಬೇಕು ಅನ್ನೋದು ಒಂದು ತುಂಬ ಒಳ್ಳೆ ಒಪಿನಿಯನ್ ಅದೊಂದು ಒಳ್ಳೆ ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ ಇವಾಗ ಬೇರೆ ರಾಜ್ಯಕ್ಕೆ ಹೋದರೆ ಅಲ್ಲಿರುವ ಭಾಷೆಗೆ ನಾವು ಕಲಿಬೇಕು ಅದು ತಪ್ಪು ಅಂತ ಹೇಳಲ್ಲ ಬಟ್ ನಾವು ಅವ್ರಿಗೆ ಕನ್ನಡ ಕಲ್ಸಿ ಬಂದರೆ ಅದೊಂದು ಹೆಮ್ಮೆ ನಾವು ಏನೋ ಸಾಧನೆ ಮಾಡಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅದು ಒಳ್ಳೆದೆ ಹಾಗೆ ಬೇರೆ ದೇಶದವ್ರು ಬೇರೆ ರಾಜ್ಯ್ದವ್ರು ನಮಗೆ ಬಂದಾಗ ಅವ್ರಿಗೆ ಅರ್ಥ ಆಗದೆ ಇದ್ದಾಗ ಶುರುವಿನಲ್ಲಿ ಮಾತಾಡೊದು ಅದು ಸರಿ ಅದು ಸರಿ ಆಗುತ್ತೆ ಅದಾದಮೆಲೆ ಬರ್ತಾ ಬರ್ತಾ ಅವರು ಇಲ್ಲೆ ಇವಾಗ ಉದಾಹರಣೆಗೆ ಗೋಲ್ಗಪ್ಪ ಮಾಡೋರು ಪಾನಿಪುರಿ ಮಾಡೋರು ಅಥವಾ ಗಾರೆ ಕೆಲಸ ಮಾಡೋರು ಇವರೆಲ್ಲ ತುಂಬ ಬೇರೆಬೇರೆ ದೇಶಗಳಿಂದ ಬಂದಿರ್ತಾರೆ ಬೇರೆಬೇರೆ ರಾಜ್ಯಯಿಂದ ಬಂದಿರ್ತಾರೆ ಅವರು ಕನ್ನಡ ಬರ್ತಾ ಇರಲ್ಲ ಸೊ ಆವಾಗ ಅವ್ರು ಬಂದಾಗ ನಾವು ಅವರತ್ತಿರ ಅವ್ರಿಗೆ ಹಿಂದಿ ಬರುತ್ತೆ ಅಂದರೆ ನಾವು ಹಿಂದಿಯಲ್ಲೆ ಮಾತಾಡಿಸ್ತೀವಿ ಶುರುವಿನಲ್ಲಿ ಬಟ್ ಅದಾದ್ಮೇಲೆ ಅವರಿಗೆ ನಾವು ಕನ್ನಡದಲ್ಲೆ ಮಾತಾಡಬೇಕು ಕನ್ನಡದಲ್ಲೆ ಹೇಳಬೇಕು ಇದು ಹೀಗೀಗೆ ಕನ್ನಡದಲ್ಲಿ ಅಂತ ತಿಳಿಸಿಕೊಡ್ಬೇಕು ತುಂಬ ಜನರು ಕನ್ನಡನ ಬೇರೆಯವರಿಗೆ ಕನ್ನಡ ಬರದೆ ಇದ್ದಾಗ ಸನ್ನೆಗಳನ್ನ ಮಾಡಿ ಮಾತಾಡೋದು ತುಂಬ ಜಾಸ್ತಿ ಅದು ಬಿಟ್ಟರೆ ಇವಾಗ ಇಂಟರ್ನ್ಯಾಶ್ನಲ್ ಲ್ಯಾಂಗ್ವೇಜ್ ಇಂಗ್ಲಿಷಲ್ಲಿ ಮಾತಾಡ್ತಾರೆ ಇಂಗ್ಲಿಷ್ ಇವಾಗ ಎಲ್ಲರಿಗು ಮೋಹ ಆಗಿಬಿಟ್ಟಿದೆ ಅದು ಇಂಗ್ಲಿಷ್ ಮಾತಾಡೋರು ತುಂಬ ಸುಪೀರಿಯರು ಇದರಿಂದ ನಾನು ಏನು ಹೇಳ್ತೀನಿ ಅಂದರೆ ಕನ್ನಡ ಬರದೆ ಇರೋರಿಗೆ ಕನ್ನದ ಕಲಿಸ್ಬೇಕು ನಾವು ನಮ್ಮ ಭಾಷೆನ ಉಳಿಸ್ಬೇಕು ಅಂತ ಹೇಳೋಕೆ ಇಷ್ಟ ಪಡ್ತಿನಿ